ಹಾಂ ಹೌದು ಬೆಂಗ್ಳೂರು ಅಯ್ಯಂಗಾರ್ ಬೇಕ್ರಿ ಗೋಕರ್ಣ

ಎಷ್ಟು ಜನ ನಿಮಗೆ ಹಾಂ ಹಾಂ ಹಾಂ

ಒಂದು ಹೋಳಿಗೆಗೆ ನಮ್ಮದು ಹದಿನೈದು ರೂಪಾಯಿ ಅಂತ ಕೊಡ್ತೇವೆ ಒಂದು ಹೋಳಿಗೆ ಇದು ಕೆಜಿ ಮುನ್ನೂರು ರೂಪಾಯಿ ಲಡ್ಡು ಆದರೆ ಇನ್ನು ಬೇರೆ ಬ್ಯಾರೆ ಬೇರ ಸ್ವೀಟ್ಗಳು ಬ್ಯಾರೆ ಬೇರೆ ರೇಟು ಇದೂ ಎರಡು ನೂರ ಎಂಬತ್ತು ರೂಪಾಯಿ ಜಿಲೇಬಿ ಜಿಲೇಬಿ ಆದರೆ

ನಿಮ್ಗೆ ಎಷ್ಟು ಕೆಜಿ ಬೇಕು ಎಷ್ಟು ಹೋಳಿಗೆ ಬೇಕು ಅನ್ನೋದ್ರ ಮೇಲೆ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೇವೆ

ಹೌದು ಅದೆಲ್ಲ ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ ನಾವು ಅಷ್ಟು ಗುಡ್ ಕ್ವಾಲಿಟಿ ಕೊಡುದಂತಲೇ ನಮ್ಗೆ ಇಲ್ಲಿ ಕಾಲ್ ಮಾಡಿದ್ದು ನಾವು ಕ್ವಾಲಿಟಿ ಅಷ್ಟು ಮೇನ್ಟೇನ್ ಮಾಡಿದ್ದೇವೆ ಆದ್ದರಿಂದ ನಮ್ಮ ಹೆಸ್ರು ಇತ್ತು ಇವತ್ತಿನ ದಿವ್ಸ ಇಲ್ಲಿ ಕ್ವಾಲಿಟಿ ಬಗ್ಗೆ ಇದಿಲ್ಲ ಕ್ವಾಂಟಿಟಿನೂ ಅಷ್ಟು ಕರೆಕ್ಟ್ ಆಗಿ ಕೊಡ್ತಿವಿ ನಾವು ಮೂವತ್ತು ಅಂದ್ರೆ ಮೂವತ್ತು ಕೊಡುದು ಐವತ್ತು ಅಂದ್ರೆ ಐವತ್ತು ಕೊಡುದು ಹಿಂಗೇ ನಮ್ಮದು ಇದ್ರಲ್ಲಿ ಮತ್ತೆ ಕಡಿಮೆ ಹಾಂ

ಅಡ್ಡಿಲ್ಲ ಅದು ಟೈಮ್ ಆಗದಲ್ಲ ನೀವು ಮದ್ಲೆದು ಹೇಗೆ ಆಗತ್ತೆ ನಮ್ಗೆ ಈಗ ಇನ್ನೂರು ಜನ ತಗೋಳರೆ ಮೊದ್ಲೇ ತಿಳ್ಸಿದ್ರೆ ನಾವು ಆರ್ಡ್ರ್ ಕೊಟ್ಟು ಮಾಡ್ಲಕ್ಕು ಮಾಡ್ದ್ ಹ್ಯಾಗಾತ್ ಅಲ್ಲಿ ಹಾಂ ಅಡ್ಡಿಲ್ಲ ಕಾಲ್ ಮಾಡಿ